ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪರಿಸರದ ಮೇಲೆ ಹಲವಾರು ಪ್ರಭಾವಗಳ್ ಬಿಳ್ತಾ ಇದೆ ಇಲ್ಲಿ ಹೆಚ್ಚಾಗಿ ನಾವೂ ಪರಿಸರನ ನಾವು ಹಚ್ಚ ಹಸಿರಾಗಿ ಇರೋದನ್ನು ನಾವು ಚಿಕ್ಕಮಗ್ಳೂರಲ್ ನೋಡ್ತಿವಿ ಯಾಕಂದ್ರೆ ಇದು ಕಾಫಿ ನಾಡು ಕಾಫಿ ನಾಡು ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಪರಿಸರ ಹಸಿರಾಗಿ ಕಾಣೋದಕ್ಕೆ ನೋಡ್ತಿವಿ ಇಂಥದ್ರಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಾಗಿ ಅಂದರೆ ವಾಟರ್ ನೀರು ಸರಬರಾಜು ವ್ಯವಸ್ಥೆ ಕರೆಕ್ಟಾಗಿ ಇರಬೇಕು ಇಲ್ಲಿ ವಾಹನ ಸಂಚಾರ ಆಗೋದ್ರಿಂದ ನಾವು ಹೆಚ್ಚು ನಾವು ವಾಯುಮಾಲಿನ್ಯ ಅದನ್ನು ನಾವು ಪರಿಸರನ ಹಾಳು ಮಾಡುವಂಥಾದಾಗುತ್ತೆ ತ್ಯಾಜ್ಯಗೋಗಿ ಎಲ್ಲಿ ಬೇಕು ಅಲ್ಲಿ ನಾವೂ ತ್ಯಾಜ್ಯ ಮನೇಯಲ್ಲಿ ಇವು ಉಪಯೋಗಿಸುವಂಥದ್ದೆ ಆ ಪ್ಲಾಸ್ಟಿಕ್ಗಳ್ನ ನಾವು ಬಿಸಾಕುವುದ್ರಿಂದ ನಾವು ಹಲವಾರು ರೀತಿಯ ಪರಿಸರಗಳನ್ನು ನಾವು ಕಾ ನಾ ಕುಂಠಿತಗೊಳಗಾಗ್ಸತ ಇದೀವಿ ಇದನ್ನ ನಾವು ತಡೆಗಟ್ಟೋದ್ರಿಂದ ನಾವು ನಮ್ಮ ಪರಿಸರ ನಾವೂ ಹೆಚ್ಚಾಗಿ ಇಟ್ಟು ಉಪಯುಕ್ತವಾಗಿ ಇಟ್ಕೋಳೊಕೆ ಸಹಾಯ ಆಗುತ್ತೆ